ಅಲೋ ಸರ್ ನಿಮ್ಮನ್ನ ಹಲೋ ಹೌದು ಸರ್ ಹೇಳಿ ಕ್ಲಿನಿಕಲ್ಲಿ ಇದ್ದೇವೆ ಸರ್ ಎಂತಕ್ಕೆ ಸರ ಆಯುರ್ವೇದಿಕ್ ಸರ್ ಹಾಂ ಯಾವಾಗಿಂದ ಸರ ಹೌದು ಇದ್ದೀರಿ ಯಾವಾಗಿಂದ ಸರ್ ನಿಮ್ಗೆ ಕೈಗೆ ನೋವು ಯಾವಾಗಿಂದ ಯಾವದಿಂದ ಹೌದಾ ಅದುನ್ನ ಈಗ ಅಲ್ಲೇ ಅಲ್ಲೇ ಮನೆಗೆ ಮದ್ದು ಮಾಡ್ಲಿಕ್ಕಾಗ್ತದೆ ಅಲ್ಲಿ ಹೇಳಿ ಹೇಳಿ ಹೇಳ್ತೇನೆ ಅದನ್ನ ಮಾಡ್ಬೋದಾ ಸರ ಅಲ್ಲಿ ನಾನು ಹೇಳ್ತೇನೆ ಸರ ನಿಮಗೆ ಕೆಲವು ಸಣ್ಣ ಸಣ್ಣದು ಹೇಳ್ತೇನೆ ಅದನ್ನ ಮಾಡ್ಬೋದಾ ಹಾಂ ಒಂದು ದಂಡಿಗೆ ಬೇಕಾಗಿ ಅದು ಉಪ್ಪಿನ ಉಪ್ಪಿನದು ಉಂಟಲ್ಲ ಆ ಶಾಖ ಕೊಟ್ಟು ಹಾಂ ಸ್ವಲ್ಪ ಎಕ್ಸೈಸ್ ಎಲ್ಲ ಮಾಡಿ ಇದೆಲ್ಲ ನಮ್ಮ ಹತ್ತಿರ ಇದ್ದವರಾದ ಕೈ ಕಾಲನ್ನು ಕುಂಟಿಸೋದು ಮಾಡಿ ಮಾಡ್ಬೋದಾ ಸರ್ ಅದು ಆಗಲಿಲ್ಲದ್ರೆ ಮತ್ತೆ ನೆಕ್ಸ್ಟಿದು ಬನ್ನಿ ನಾಳೆ

ನಾಲ್ಕು ನಾಳೆ ಒಂಬತ್ತು ಗಂಟೆ ಇದ್ದೇವೆ ಸರ್ ಒಂಬತ್ತು ಗಂಟೆ ಬೆಳಿಗ್ಗೆ ಓಪಣ್ ಆಗ್ತದೆ ಹಾಂ ಬರ್ಬೋದಾ ಮತ್ತೆ ಬೇರೆ ಬೇರೆ ಏನಾದರು ಇದ್ದರೆ ಇದು ಮಾಡಿ ಅಲ್ಲಿಗೆ ಎಂತ ಸ್ವಲ್ಪ ಎಕ್ಸೈಸ್ ಎಲ್ಲ ಮಾಡಿ ಇದು ಮಾಡಿ ಎಕ್ಸೈಸ್ ಮಾಡಿ ಹಾಂ ಆಯಿತಲ್ಲ ಹಾಗಾದರೆ ಬನ್ನಿ ಮಾಡುವ ಆಯಿತಾ ಓಕೆ ಓಕೆ ಓಕೆ ಸರ್ ಓಕೆ ಓಕೆ